ವೀಡಿಯೋ ಗೇಮುಗಳ ಬಗ್ಗೆ ನನಗೂ ಗೊತ್ತಿದೆ ಆದರೆ ನಾವು ಆಡಿರೋವಂಥ ವೀಡಿಯೋ ಗೇಮುಗಳಲ್ಲಿ ಪ್ರಮುಖವಾಗಿ ಪಬ್ ಜಿ ನೋಡ್ಬೋದು ಅದೇ ರೀತಿ ಪೀರ್ ಫೈರ್ ಫೈರ್ ಫೀ ಫ್ರೀ ಫಯರ್ ನೋಡ್ಬೋದು ಹಲವಾರು ರೀತಿಯಾದಂಥ ಇನ್ನು ವೀಡಿಯೋ ಗೇಮುಗಳನ್ನು ನೋಡ್ಬೋದು ಅವುಗಳಲ್ಲಿ ಏಕೆ ಇಷ್ಟ ಆಗ್ತವೆಂದ್ರೆ ಆಡೋದಕ್ಕೆ ಉತ್ಸ್ ಒಂದು ಉತ್ಸಾಹವನ್ನು ತುಂಬ್ತಾ ಹೋಗ್ತವೆ ಮತ್ತೆ ನಮಗೆ ನಾವೇ ಆಡ್ತಿದ್ದೀವಿ ಅನ್ನುವಂಥ ರೀತಿಯಲ್ಲಿ ನಮಗೆ ಏನು ಮಾಡ್ತದೆ ನಮಗೆ ಒಂದು ಫೀಲಾಗುವಂಥ ರೀತಿಯಲ್ಲಿ ನಾವು ಆಡೋದಕ್ಕೆ ಸಾಧ್ಯ ಆಗುತ್ತೆ ಆ ಕಾರಣಕ್ಕಾಗಿ ಅದು ಉತ್ತಮ ರೀತಿಯಲ್ಲಿ ನಾವು ಇಷ್ಟ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಆ ಮೂಲಕ ನಾವು ವೀಡಿಯೋ ಗೇಮನ್ನು ಇಷ್ಟಪಡೋದಕ್ಕೆ ಸಾಧ್ಯ ಆಗುತ್ತೆ